ಧಾರ್ಮಿಕ ಹಬ್ಬವನ್ನು ನೀವು ಮತ್ತು ನಿಮ್ಮ ಕುಟುಂಬ ಹೇಗೆ ಆಚರಿಸುತ್ತೀರ ದಯವಿಟ್ಟು ನೀವು ಅದಕ್ಕೆ ಹೇಗೆ ತಯಾರಿ ನಡೆಸುತ್ತೀರಿ ಆಚರಣೆಗಳು ಆಹಾರ ಮತ್ತು ಅದನ್ನು ಆಚರಿಸು ಆಚರಿಸಲು ಮಾಡಿದ ಅಲಂಕಾರಗಳನ್ನು ವಿವರಿಸಿ ಧಾರ್ಮಿಕ ಹಬ್ಬವನ್ನು ನಾವು ನಮ್ಮ ಕುಟುಂಬದವರು ಬಹಳ ಸಾಂಸ್ಕೃತಿಕವಾಗಿ ಆಚರಿಸುತ್ತೇವೆ ಅದಕ್ಕೆ ತಯಾರಿ ನಾವು ಹಿಂದಿನ ಎರಡು ದಿನಗಳಿಂದನೇ ನಡೆಸುತ್ತೇವೆ ಹೂವು ಆಗಿರಬಹುದು ಆಹಾರ ಪದಾರ್ಥಗಳಾಗಿರಬಹುದು ಹಾಗೂ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಅದಕ್ಕೆ ತಯಾರಿ ಮಾಡ್ಕೊಳ್ಬಹುದು ಹಬ್ಬ ಅಂದರೆ ಒಂದು ಸಡಗರ ಸಂಭ್ರಮ ಅದರಲ್ಲೂ ಹಬ್ಬ ಅಂದರೆ ಹಬ್ಬದ ಆಹಾರ ಊಟ ಅದಕ್ಕೆ ವಿಧ ವಿಧವಾದ ಆಹಾರ ಸಿದ್ಧತೆ ಮಾಡ್ಕೊಬೇಕು ಸಿಹಿ ತಿನಿಸುಗಳು ಮಾಡಬೇಕು ಒಂದು ಸಂಭ್ರಮಾಚರಣೆ ಅಲ್ಲ ಅದನ್ನೆಲ್ಲ ಖುಷಿಯಿಂದ ಮಾಡಬೇಕು ಹೀಗೆ ನಮ್ಮ ಕುಟುಂಬದಲ್ಲಿ ಹಬ್ಬವನ್ನು ಆಚರಿಸ್ಕೊಂಬಂದಿರೋದು